ನಿಮ್ಮ ಹಳ್ಳಿ ನಮ್ಮ ಹಳ್ಳಿಲಿ ವೃದ್ದರು ಹ ಹಾಸಿಗೆ ಹಿಡಿಯೋ ಅಂತ ಕಾರಣ ಅಂತ ಹೇಳೋದಾದ್ರೆ ಅವರು ಹಿಂದಿನ ಕಾಲದಿಂದಲೂ ವ್ಯವಸಾಯ ಮತ್ತು ಅವರು ಅವರ ದೇಹಕ್ಕೆ ವಿಶ್ರಾಂತಿ ಇಲ್ಲದಂತೆಯೇ ಅವರು ಕೆಲಸ ಸತತ ವ್ಯವಸಾಯ ಮಾಡ್ತಾ ಬಂದಿರ್ತಾರೆ ಅದು ಒಂದು ಕಾರಣ ಅಂತ ಹೇಳ್ಬೋದು ಏಕೆಂದರೆ ಅವರು ಹಾಸ್ಗೆ ಹಿಡಿಯಲ್ ಕಾರಣ ಏಕೆ ಅವರು ದೇಹ ಅವರ ಮೂಳೆಗಳಲ್ಲಿ ಮೂಳೆಗಳಲ್ಲಿ ಶಕ್ತಿ ಇಲ್ಲ ಇಲ್ಲದೆ ಅಂತ ಕಾರಣನೇ ಆಗಿರ್ಬೋದು ಅವರು ವ್ಯವಸಾಯ ಮಾಡ್ತಾ ಮಾಡ್ತಾ ಅವರು ದೇಹಕ್ಕೆ ವಿಶ್ರಾಂತಿಯನ್ನು ವಿಶ್ರಾಂತಿ ಕೊಡೋದೇ ವಿಶ್ರಾಂತಿ ಇಲ್ಲದಂತೆಯೇ ಸತತ ದುಡಿಯು ಮಾ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಹೆಚ್ಚಿನ್ದಾಗಿ ಈ ಥರ ತೊಂದ್ರೆಗಳನ್ನ ನಾವು ನೋಡ್ತಾ ಹೋಗ್ಬೋದು ಮತ್ತು ಮತ್ತು ಯಾವುದೇ ಆರೋಗ್ಯ ಕೆಟ್ಟಿದ್ದಲ್ಲಿ ಅವರು ಅವೇ ಆಸ್ಪತ್ರೆಗೆ ಆಗಲಿ ಹೋಗಿ ತೋರಿಸ್ಕೊಳ್ದೆ ಈ ಮನೆಯಲ್ಲಿ ಮನೆಮದ್ದನ್ನೇ ಮಾಡಿ ಅವರು ಅವ ಮನೆ ಮದ್ದನ್ನೇ ಮಾಡಿಬಿಟ್ಟು ಅವರು ವ್ಯ ಏನು ಔಷಧಿಯನ್ನಾಗಿ ತಗೊಳ್ಳದೆ ತಗೊತಾ ಹೋಗ್ತಾರೆ ಆದ್ರು ಒಂದು ಅದು ಆ ನಾಟಿ ಔಷಧಿ ಆದ್ರೂ ಕೆ ಕೆಲವೊಂದು ಸಾರಿ ಆಸ್ಪತ್ರೆಗೂ ಹೋಗಿ ತೋರ್ಸೋದ್ರಿಂದ ಅದು ಕಡಿಮೆ ಆಗ್ಬೌದು ಆದರೂ ಅವರು ತೋರ್ಸ್ದೆ ನಿರ್ಲಕ್ಷ್ಯದಿಂದಾಗಿ ಅವರು ಅನಾರೋಗ್ಯ ಎ ಹೆಚ್ಚಿನದಾಗಿ ಕೆಡೋದು ಅನಾರೋ ಅನಾರೋಗ್ಯ ಕೆಟ್ಟಿರುತ್ತೆ ಆ ಅನಾರೋಗ್ಯ ಕೆಟ್ಟು ಸೂಕ್ಷ್ಮತೆಯಿಂದ ತೋರಿಸ್ಕೊಂಡ್ರೆ ಅವರು ಹಾಸ್ಗೆ ಹಿಡಿಯುವಂತಹ ಪರಿಸ್ಥಿತಿ ಅವರಿಗಿರಲ್ಲ ಅದನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟು ಅದು ತುಂಬ ಹೆಚ್ಚಾದಂತಹ ಸಂದರ್ಭದಲ್ಲಿ ಅವ್ರು ಆಸ್ಪತ್ರೆಗೆ ಹೋಗ್ ತೋರಿಸೋದ್ರಲ್ಲಿ ಈ ಥರ ಆಗುವಂತಹ ತೊಂದರೆಗಳು ನಾವು ಹೆಚ್ಚಿನ್ದಾಗಿ ಹಳ್ಳಿಗಳಲ್ಲಿ ಕಾಣ್ಬೌದು ಈ ನಿರ್ಲಕ್ಷ್ಯ ಈ ಇದೊಂದು ಅವ್ರು ಮಾಡ್ದೇ ಇದ್ದಿದ್ದರೆ ಸ್ವಲ್ಪ ಸ್ವಲ್ಪದರಲ್ಲೇ ಅವರು ಸಲ್ ಎಲ್ಲವನ್ನು ತೋರ್ಸ್ಕೊತ ಹೋದ್ರೆ ಯಾವುದೆ ತೊಂದರೆ ಬ ಇರಲ್ಲ ಅಂತ ಹೇಳ್ಬೋದು ಇಲ್ಲ ಇದು ಇಲ್ಲದಿದ್ದಂತಹ ಕಾರಣದಲ್ಲಿ ಅವರು ಹೆಚ್ಚಿನ್ದಾಗಿ ಈ ತರಂತಹ ತೊಂದ್ರೆಗಳನ್ನ ಅವ್ರು ಕಾಣ್ತಾ ಹೋಗ್ತಾರೆ ಅಂತ ನಾವು ಹೇಳ್ಬೋದು